ನಮ್ಮನ್ನು ಆಕರ್ಷಿಸುವ ಇತರೆ ಧರ್ಮಗಳೆಂದರೆ ಹಿಂದು ಧರ್ಮ ಮುಸಲ್ಮಾನ ಧರ್ಮ ಮತ್ತು ಕ್ರೈಸ್ತ ಧರ್ಮ ಅಂತ ಹೇಳ್ಬೌದು ನಮ್ಮ ಹಿಂದು ಧರ್ಮದಲ್ಲಿ ಹಬ್ಬ ಹರಿದ್ ಹಬ್ಬಗಳನ್ನು ಆಚರಿಸುವುದು ಆ ಯಾವುದಿದ್ದರೆ ದೀಪಾವಳಿ ಮತ್ತು ಗೌರಿ ಗಣೇಶ ಗೌರಿ ಗಣೇಶ ಹಬ್ಬ ಆಗಿರಬಹುದು ಮತ್ತು ದೀಪಾವಳಿ ದೀಪಾವಳಿ ಮತ್ತು ಸಂಕ್ರಾಂತಿ ಹಬ್ಬ ಹೀಗೆ ಹಲವಾರು ಹಬ್ಬಗಳನ್ನು ಇಲ್ಲಿ ಆಚರಿಸುತ್ತಾ ಹೋಗ್ತಾರೆ ಮತ್ತು ಮಹಾಶಿವರಾತ್ರಿ ಒಂದೊಂದು ಹಬ್ಬವು ಒಂದೊಂದು ರೀತಿಯ ಸೂಚನೆಯನ್ನು ಹೇಳ್ತಾ ಹೋಗುತ್ತದೆ ಮತ್ತು ಮುಸಲ್ಮಾನ ಧರ್ಮದಲ್ಲಿ ರಂಜಾನ್ ಮೊಹರಂ ಮತ್ತು ಈದ್ ಮಿಲಾದ್ ಅವರಿಗೆ ಅವರವರದೆ ಅವರವರ ಹಬ್ಬಗಳಿಗೆ ಅವರವರದೇ ಆದ ಸಂಪ್ರದಾಯಗಳು ಮತ್ತು ಇರಬಹುದು ಮತ್ತು ಕ್ರೈಸ್ತ ಧರ್ಮದಲ್ಲಿ ಅವರು ತು ಒಂದೇ ಹಬ್ಬವನ್ನು ಆಚರಿಸೋದು ಅವರ ಇದರಲ್ಲಿ ಕ್ರೈ ಕ್ರಿಸ್ಮಸ್ ಹಬ್ಬ ಅಂತ ಹೇಳ್ಬೌದು ಹಬ್ಬ ಹಿಂದು ಧರ್ಮದ ಹಬ್ಬಗಳಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಂದರೆ ಗೌರಿ ಗಣೇಶ ಯುಗಾದಿ ಹಬ್ಬ ದೀಪಾವಳಿ ಮತ್ತು ಹೀಗೆ ಹಲವಾರು ಹಬ್ಬಗಳನ್ನು ಹಿಂದು ಜನಗಳು ಆಚರಿಸ್ತಾ ಹೋಗ್ತಾರೆ ಅಂತ ಹೇಳ್ಬೋದು